ನಾನು ಚಿಕ್ಕ ವಯಸ್ಸಿನಿಂದಲೂ ಜಾಗಿಂಗ್ ಹೋಗುವ ಅಭ್ಯಾಸವಿದ್ದು ನಾನು ಬೆಳಗ್ಗೆ ಎದ್ದು ಜಾಗಿಂಗ್ಗೆ ಹೋಗುತ್ತಿದ್ದೆ ಆ ಹೋಗುವಾಗ ಬೆಳಿಗ್ಗೆ ಆರು ಗಂಟೆಯಲ್ಲಿ ಒಂದು ಚಿತ್ರವನ್ನು ಸೆರೆ ಹಿಡಿದೆ ಅದು ರೈಲ್ವೇ ಸ್ಟೇಷನ್ನಿನಲ್ಲಿ ಸೆರೆ ಹಿಡಿದೆ ಅದು ಹೇಗಿತ್ತು ಎಂದರೆ ಮಳೆ ಬಂದ ಕಾರಣದಿಂದ ಮಳೆ ಬಂದು ನಿಂತ ಕಾರಣದಿಂದ ಆ ಫೋಟೋವು ತುಂಬ ಸೊಗಸಾಗಿ ಬಂದಿತ್ತು ನೀರು ಮತ್ತು ಮೇಲಿನ ಚಿತ್ರವನ್ನು ಎರಡನ್ನೂ ನೀರಿನಲ್ಲಿ ಸೆರೆ ಹಿಡಿದಿದ್ದೆ ಆ ಆಕರ್ಷಕವಾದ ಚಿತ್ರವನ್ನು ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದರು ನಾನು ಎಲ್ಲರೊಂದಿಗೆ ಹಂಚಿಕೊಂಡಿದ್ದಾಗ ನನ್ನ ಸ್ನೇಹಿತನು ಅದನ್ನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ ಅಪ್ಲೋಡ್ ಮಾಡಿದ ಬಳಿಕ ಅದಕ್ಕೆ ಏಳು ಸಾವಿರ ಲೈಕ್ಸ್ ಹಾಗೂ ಮೂರು ಸಾವಿರ ಕಾಮೆಂಟ್ಸ್ಗಳು ಬಂದಿದ್ದವು ಹಾಗೂ ಇಪ್ಪತ್ತೊಂದು ಸಾವಿರ ಶೇರ್ ಆಗಿದ್ದವು ಈ ಅನುಭವವು ತುಂಬ ನನಗೆ ಮನಸ್ಸಿಗೆ ಶಾಂತಿ ನೀಡಿತು ಹಾಗೂ ಸಂತೋಷ ನೀಡಿತು ಆ ಫೋಟೋವು ಎಷ್ಟು ವೈರಲ್ ಆಗಿತ್ತು ಎಂದರೆ ಎಲ್ಲರೂ ಆ ಫೋಟೋವನ್ನು ಡಿ ಪಿಯನ್ನಾಗಿ ಹಾಕಿಕೊಂಡಿದ್ದರು